ವಿದ್ಯಾರ್ಥಿಗಳಿಗೆ ಶಾಲೆಗೆ ಮತ್ತು ಹೈಸ್ಕೂಲಿಗೆ ಹೋಗುವಂತಹ ಈಗ ನಮಗೆ ಬಸ್ಸಿನ ವ್ಯವಸ್ಥೆ ಮೇಯ್ನ ಆಗಿ ಬೇಕು ಬಸ್ಸಿನ ವ್ಯವಸ್ಥೆ ಆಟೋ ರಿಕ್ಷಾಗಳ ವ್ಯವಸ್ಥೆಗಳು ಚ್ ಕರೆಕ್ಟ್ ಆಗಿ ಇತ್ತು ಅಂದರೆ ನಾವು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗ್ಬೋದು ನಾ ಇಲ್ಲಿವರೆಗು ನಮ್ಮ ನಗರದಲ್ಲಿ ಈ ತ್ಜರ ಯಾವುದೆ ಸಮಸ್ಯೆಗಳು ಕಂಡು ಬರ್ತಾ ಇಲ್ಲ ಯಾಕೆಂದ್ರೆ ಬಸ್ಸಿನ ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆ ತುಂಬ ಚೆನ್ನಾಗೇ ಇದೆ ನಮ್ಮ ನಮ್ಮ ನಾನು ಓದ್ತಾ ಇರುವ ಶಾಲೆಗೆ ನಮ್ಮ ಸುತ್ತಮುತ್ತಲಿನ ಹಳ್ಳಿ ಜನ ಎಲ್ಲರು ಅದೆ ಶಾಲೆಗೆ ಬರ್ತಾ ಇದ್ದರು ಸೊ ಹಾಗಾಗಿ ಯಾವುದೆ ಬಸ್ಸಿನ ಕೊರತೆ ಇಲ್ಲ ಅದೆ ಬೇರೆ ರಾಜ್ಯಕ್ಕೆ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡ್ಬೆ ಅಂದರೆ ತುಲನೆ ಮಾಡಬೇಕು ಅಂದಾಗ ಬಸ್ಸಿನ ವ್ಯವಸ್ಥೆ ಇಲ್ಲದೆ ಎಷ್ಟೋ ಜನರು ಮಕ್ಳಿಗೆ ಶಾಲೆಗೆ ಕಳಿಸ್ದೇನೇ ಮನೆಯಲ್ಲೆ ಇಟ್ಟುಕೊಂಡಿರ್ತಾರೆ ಇದರಿಂದ ವಿದ್ಯಾಭ್ಯಾಸಕ್ಕೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ ಅತ್ಯುನ್ನತ ಗುಣಮಟ್ಟ ತಗೊಳ್ಳೋದು ಈಗಿಂದು ಇದರಲ್ಲಿ ತುಂಬಾ ಕಷ್ಟ ಆಗಿದೆ ಯಾಕೆ ಅಂತ ಅಂದರೆ ಇಲ್ಲಿ ಶಾಲಾ ಫೀಸು ಶುಲ್ಕ ಶಾಲಾ ಶುಲ್ಕ ಕಟ್ಟೋದೆ ದೊಡ್ಡ ದೊಡ್ಡ ಸಮಸ್ಯೆ ಆಗಿದೆ ಅದು ಸರ್ಕಾರಿ ಶಾಲೆ ಆದರೆ ಹೇಗೋ ಮಕ್ಕಳಿಗೆ ಓದಿಸಿ ಮಾಡ್ತಾರೆ ಆದರೆ ಅದೇ ನಾವು ಖಾಸಗಿ ಶಿಕ್ ಶಾಲೆಯಲ್ಲಿ ಹಾಕೋದಾದ್ರೆನೇ ತುಂಬ ಕಷ್ಟ ಆಗ್ತಾ ಹೋಗುತ್ತೆ ಸವಾಲುಗಳು ಅಂತ ಬಂದಾಗ ಮಳೆಗಾಲದಲ್ಲಿ ಬಸ್ಸಿನ ವ್ಯವಸ್ಥೆ ಸರಿ ಇಲ್ಲದಿದ್ದಾಗ ಮ ಹೊಳೆ ದಾಟ್ಕೊಂಡು ಹೋಗೋದಿರುತ್ತೆ ಕೆರೆಕಟ್ಟೆಗಳನ್ನು ದಾಟ್ಕೊಂಡು ಹೋಗ್ತಾ ಹೋಗಬೇಕಾಗತ್ತೆ ಅದೆಲ್ಲ ತುಂಬ ಈ ಥರ ಅಪಾಯಕಾರಿಯಾಗಿರುತ್ತೆ ಮಳೆಗಾಲದ ಟೈಮಲ್ಲಿ ಇದೆ ಒಂದು ಸವಾಲು ಮ ವಿದ್ಯಾರ್ಥಿನಿಯರು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಫೇಸ್ ಮಾಡುವಂತದ್ದು